ನಮ್ಮ ಸಮೀಪದಲ್ಲಿರ್ತಕ್ಕಂಥ ಕಾಲೇಜ್ಗಳಲ್ಲಿ ಬಿ ಎ ಇದೆ ಬಿ ಎಸ್ ಸಿ ಇದೆ ಬಿ ಕಾಮ್ ಇದೆ ಅದೇ ರೀತಿ ಒಟ್ಟು ವಿಗಾ ವಿಜ್ಞಾನ ವಿಭಾಗದಲ್ಲೂ ಇದೆ ಕಲಾತ್ಮಕ ವಿಭಾಗದಲ್ಲೂ ಇದೆ ಹೀಗೆ ಎಲ್ಲ ವಿಭಾಗದಲ್ಲೂ ಕೂಡ ಕೋರ್ಸ್ಗಳು ಇದ್ದಾವೆ ವಿದ್ಯಾರ್ಥಿಗಳ್ ಯಾವುದೂ ಹೆಚ್ಚಿನಾಗ್ ತಗೊತಾರೆ ಅಂದರೆ ಅದು ಅವರವ್ರ ವೈಯಕ್ತಿಕವಾಗಿ ಅವರವ್ರಾ ಇಂಟ್ರಸ್ಟ್ ಮೇಲೆ ಅದು ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಕೆಲ್ವೊಬ್ಬರಿಗೆ ವಿಜ್ಞಾನದ ವಿಷಯದಲ್ಲಿ ತುಂಬ ಆಸಕ್ತಿ ಇನ್ನು ಕೆಲ್ವೊಬ್ಬರಿಗೇ ಕಾಮರ್ಸ್ ತಗೋಬೇಕು ಅಂತ ಇನ್ನು ಕೆಲ್ವೊಬ್ಬರಿಗೆ ನಾನು ಹಾರ್ಟ್ಸ್ ತಗೋಬೇಕು ಅಂತ ಅದೆ ರೀತಿ ಅವರವ್ರ ಇಷ್ಟಾನುಸಾರ ಅವರಿಗೆ ಯಾವ್ದು ಬೇಕೋ ಅದನ್ನು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳೂ ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಹೋಗ್ತಾರಾ ಅನ್ನೋದಕ್ಕಿಂತ ಹಾಂ ಹೋಗ್ತಾರೆ ಯಾಕಂದರೆ ಅವರಿಗೇ ನಮ್ಮ ಏ ನಮ್ಮ ಕಡೆ ಅಷ್ಟು ಚೆನ್ನಾಗಿಲ್ಲ ವಿದ್ಯಾಭ್ಯಾಸ ಬೇರೆ ಕಡೆ ತುಂಬ ಚೆನ್ನಾಗಿದೆ ಅಂತೆ ಅಂತ ಕೇಳ್ತಾರಲ್ಲ ಮತ್ತು ಅವರಲ್ಲಿ ದುಡ್ಡಿಂದು ಸ್ವಲ್ಪ ಪರವಾಗಿಲ್ಲ ಅನ್ನೋಥರ ಇರ್ತಾರೆ ಅಲ್ಲವಾ ಹಾಗಾಗಿ ಬೇರೆ ಕಡೆ ಹೋಗೋದಕ್ಕು ಇಷ್ಟ ಪಡ್ತಾರೆ ಅವರ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗ್ ಓದೋ ವಿದ್ಯಾರ್ಥಿಗಳು ನೀನು ಎಲ್ಲಿ ಬಿಟ್ಟರೂ ಓದ್ತಾರೆ ಅದೇ ಕುಂಟು ನೆಪ ಹೇಳ್ತಿರ್ತಾರಲ್ಲ ಅವ್ರು ಮಾತ್ರ ಇಲ್ಲ ನಾನು ಬೇರೆ ಕಡೆ ಹೋಗ್ಬೇಕು ಅಲ್ಲಿ ಚೆನ್ನಾಗಿದೆ ಅಂತೆ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಚೆನ್ನಾಗ್ ಹೇಳಿಕೊಡ್ತಾರಂತೆ ಚೆನ್ನಾಗಿ ನಮ್ಮನ್ನು ತಯಾರು ಮಾಡ್ತಾರಂತೆ ಅಂತೆಲ್ಲ ಹೇಳ್ತಾರೆ ಅದು ಅವ್ರು ಅವರವ್ರ ಮನಸ್ಥಿತಿಗ್ ಬಿಟ್ಟಿದ್ದು ಅದು ಬಿಟ್ಟರೇ ನಮ್ಮ ಸಮೀಪಗಳಲ್ಲಿ ಎಲ್ಲ ಥರದಾ ಕೋರ್ಸ್ಗಳು ಇದ್ದಾವೆ ಎಲ್ಲ ಕೋರ್ಸ್ಗಳಿಗೂ ಅದರದ್ದೆ ಆದಂತಹ ಪ್ರಾಮುಖ್ಯತೆಗಳ್ ಇದ್ದಾವೆ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲ ಕೋರ್ಸ್ಗಳಿಗೂ ತುಂಬ ಜಾಯಿನ್ ಆಗ್ತಾರೆ ಅದರಲ್ಲು ಇತ್ತೀಚಿನ ದಿನಗಳಲ್ಲಿ ಸೈನ್ಸಿಗೆ ತುಂಬಾ ಒಂದೂ ಬೆಲೆ ಏರ್ತಾ ಬರ್ತಿದೆ ಯಾರು ನೋಡಿದರೂ ಕೂಡ ನಾನು ಸೈನ್ಸ್ ತಗೋಬೇಕು ಪಿ ಯು ಸಿಯಲ್ಲಿ ಸೈನ್ಸ್ ಡಿಗ್ರಿಲೂ ಸೈನ್ಸು ಎಸ್ ಎಲ್ ಸಿ ಲೀ ಏನು ತುಂಬ ಚೆನ್ನಾಗ್ ಅಂಕ ಬಂದಿರ್ತವೊ ಅವ್ರುಗಳೆಲ್ಲನೂ ಕೂಡ ಅದರ ಬಗ್ಗೆ ಇಂಟ್ರಸ್ಟ್ ಇದೀಯೋ ಅವರಿಗೇ ಇಲ್ಲವೋ ಅದೆಲ್ಲ ಗೊತ್ತಿಲ್ಲ ಚೆನ್ನಾಗ್ ಅಂಕ ಬಂದಿದೆಯಾ ನೀನು ಏನು ಮಾಡ್ತೀಯ ಮುಂದೆ ನಾನು ಸೈನ್ಸ್ ತಗೋತಿನಿ ಈ ರೀತಿ ಆಗಿಬಿಟ್ಟಿದೆ ಈಗಿನ ಕಾಲದ ಮಟ್ಟದಲ್ಲಿ ಹಾಗಾಗಿ ಮಕ್ಳು ಯಾವ್ದು ಇಷ್ಟ ಪಡ್ತಾರೊ ಅದನ್ನೆ ಕೊಡಿಸಿ ಅದ್ರಿಂದಲೇ ಅವ್ರನ್ನ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ